ಇಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಪುರುಷ ಮತ್ತೆ ಮಹಿಳೆಯರ ಪಾತ್ರಗಳು ಏನು ಅಂತಂದರೆ ಪುರುಷರು ಬಂದು ಹೊರಗಿನ ಒಂದು ಜವಾಬ್ದಾರಿ ಕುಟುಂಬದ ಒಂದು ಜವಾಬ್ದಾರಿಯನ್ನು ಹೊರ್ತಾರೆ ಇಬ್ರೂ ಸಹ ಜವಾಬ್ದಾರಿಗಳನ್ನು ಹೊತ್ತಿರ್ತಾರೆ ಆದರೆ ಕುಟುಂಬದ ಹೊರಗಡೆ ಪುರುಷ ದುಡಿದ್ರೆ ಕುಟುಂಬದ ಒಳಗಡೆ ಮಹಿಳೆ ಏನು ಮಾಡ್ತಾಳೆ ದುಡಿತಾಳೆ ಅಂದರೆ ಕೊ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಎಲ್ಲ ಕೆಲಸಗಳ ಒಂದು ಜವಾಬ್ದಾರಿಯನ್ನು ಮಹಿಳೆ ಹೊತ್ತಿದ್ರೆ ಅದೇ ರೀತಿ ಹೊರಗಿನ ಒಂದು ವ್ಯಾಪಾರ ವ್ಯವಹಾರ ಮತ್ತೆ ಏನು ಒಂದು ಹಣಕಾಸಿನ ವ್ಯವಹಾರಗಳಿದ್ದಾವೆ ಅದನ್ನೆಲ್ಲ ಪುರುಷ ಒಂದು ಪಾತ್ರವನ್ನು ವಹಿಸ್ತಾನೆ ಅಂತ ಹೇಳ್ಬೋದು